ನಮ್ಮ ಬೀದರ್ ಜಿಲ್ಲೆಯಾಗ ನಾವು ಭಾಳಷ್ಟು ಹಬ್ಬಗಳು ಆಚರಿಸ್ತೇವೆ ಅದ್ರಾಗ ತೋಲ ಭಾರಿ ಅಂದರೆ ದಸರಾ ದೀಪಾವಳಿ ಹೋಳಿ ಹುಣ್ಮಿ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಯುಗಾದಿ ಸಂಕ್ರಾಂತಿ ಎಲ್ಲ ಚಲೋನೇ ಮಾಡ್ತೇವೆ ಅಂದರೆ ಅದ್ರಾಗ ಇವು ಇಷ್ಟು ಚಲೋ ಮಾಡ್ತೇವೆ ಏನಂತ ತೋಲ್ ಚಲೋ ಮಾಡ್ತೇವು ದೀಪಾವಳಿ ಹೆಂಗೆ ಮಾಡ್ತೇವೆ ಅಂದರೆ ದೀಪಾವಳಿ ದಿನ ಹೆಣ್ಮಕ್ಳಿಗೆ ಎಲ್ಲ ಅರ್ವಿ ಇಸ್ಕೊಡ್ತಾರೆ ಹೊಸ ಹೊಸವು ನಾವು ಹೆಣ್ಮಕ್ಳು ಎಲ್ಲ ಹೊಸ ಹೊಸ ಅರ್ವಿ ಉಟ್ಕೊಂಡು ನಮ್ಮ ಅಣ್ಣ ತಮ್ಮರಿಗೆಲ್ಲ ಆರತಿಗೆ ಮಾಡ್ತೇವೆ ಆರತಿ ಮಾಡಿ ಏನರೆ ಸ್ಪೆಷಲ್ ಊಟ ಮಾಡ್ತಾರ ಮಾಡಿಸ್ತಾರ ಹೋಳಿಗೆ ಜಾಮೂನಾಗಲಿ ಅನ್ನ ಸಾರು ಮತ್ತೆನಾರು ಬೇರೆ ಬೇರೆ ಸ್ವೀಟ್ಸ್ ಮಾಡ್ತಾರೆ ಪಾಪಡು ಕರೀತಾರೆ ಮಿರ್ಚಿ ಹಾಕ್ತಾರೆ ಅವೆಲ್ಲ ಆನಂತ್ರ ಆವತ್ತಿನ ದಿನ ಸ್ಪೆಷಲ್ ಮಾಡ್ತೀವಿ ಫುಡ್ ಹಬ್ಬದ ದಿನ ದೀಪಾವಳಿ ದಿನ ನಮ್ಮ ಅಣ್ಣ ತಮ್ಮರಿಗೆಲ್ಲ ಆರತಿ ಬೆಳಗಿ ಎಲ್ಲರೂ ಅಲ್ಲಿ ಸರಿ ಕುಂತು ಊಟ ಮಾಡ್ತೇವೆ ಹೊರಗೆ ಎಲ್ಲಿಯರೆ ಹೋಗಿ ಬರ್ತೀವಿ ಸುಮ್ಮ ತಿರುಗಿ ಮತ್ತೆ ರಾತ್ರಿ ಆಯಿತು ಅಂದರೆ ಮನೆಯ ಮನೆ ಸುತ್ತಮುತ್ತ ಮನ್ಯಾಗ ಎಲ್ಲ ದೀಪಾ ಎಲ್ಲ ಹಚ್ತೇವೆ ಹಚ್ಚಿ ಪಟಾಕಿ ಹೊಡಿತೇವೆ ಮಸ್ತ ಎಂಜಾಯ್ ಮಾಡ್ತೇವೆ ಹಂಗೆ ದೀಪಾವಳಿ ಆಚರಿಸ್ತೇವೆ ಈಗ ಹೋಳಿ ಹುಣ್ಮಿ ಹೆಂಗೆ ಆಚರಿಸ್ತೇವೆ ಅಂದ್ರೆ ಹೋಳಿ ಹುಣ್ಮಿ ದಿನಯೇನು ಹೊಸ ಅರ್ವಿ ತೊಗೊಳಲ್ಲೆವು ಸುಮ್ಮ ಅವೇ ಹಳೇವು ಯಾವಾರು ಉಟ್ಕೊಂಡು ನಮ್ಮದು ದೋಸ್ತು ಮನೆಗೆಲ್ಲ ಹೋಗ್ತೇವೆ ಪೈಲೆ ಆಜುಬಾಜು ಎಲ್ಲ ಮನೆಗೆ ಹೋಗಿ ಹಚ್ತೇವೆ ಫಸ್ಟರ ನಮ್ಮ ಮಮ್ಮಿ ಪಪ್ಪಾಗೆ ಹಚ್ತೇವೆ ಹಚ್ಚಿ ಆಮೇಲೆ ಹೊರಗೆ ಹೋಗ್ತೇವೆ ಹೊರಗೆ ಹೋಗಿ ಮಸ್ತ ಪೈಪ್ ಹಚ್ತೇವೆ ನೀರು ಆಡ್ತೇವೆ ಬ್ಯಾಲೆಲ್ದಾಗ ಮುಳುಸ್ತೇವೆ ಇಲ್ಲಾಂದ್ರೆ ಅದು ಏನಂತಾರೆ ಹೆಂಚಿನ ಮಸಿ ಇರ್ತದೆಲ್ಲ ಅದೆಲ್ಲ ಹಚ್ಚಾಕ್ತೇವೆ ಫ್ರೆಂಡ್ಸಿಗೆ ಫ್ರೆಂಡ್ಸ್ ಬಂದರು ಅಂದರೆ ಆಯಿತು ಮುಗಿದೋಯ್ತು ಈಟೆ ಇರ್ತದೆ ಹೆಂಡಿ ಹಚ್ದೆ ಅಂಡಾ ಒಡ್ದೆ ಅವೆಲ್ಲ ಮಾಡ್ಕೋತ ಇರ್ತೀವಿ ಮಸ್ತ ಇರ್ತವು ಹೋಳಿ ಹುಣ್ಮಿದಾಗ ಮಸ್ತ ಡಿ ಜೆ ಎಲ್ಲ ಹಚ್ಚಿ ಹೆಂಗ ಡ್ಯಾನ್ಸ್ ಮಾಡ್ತೀವಿ ಅಂತ ಪೂರಾ ಕಣ್ಣಿಗೆ ಕಪ್ಪಳಿಗೆ ಬರಬೇಕು ಹಂಗೆ ಡ್ಯಾನ್ಸ್ ಮಾಡ್ತೀವಿ ನಾವು ಪೂರ ಹೋಳಿ ಹುಣ್ಮಿ ಅಂದರೆ ಪೂರಾ ಭಾಂಗ ಬಿಂಗ ಎಲ್ಲ ಕೊಂಡು ಸಿಂದಿ ಗಿಂದಿಯೆಲ್ಲ ಕೊಂಡು ಮಸ್ತ ಮಜಾ ಮಾಡ್ತೇವೆ ನಾವು ಹೋಳಿ ಹುಣ್ಮಿ ಅಂದರೆ ಪೂರ ಚಿಂದಿ ಇರ್ತದೆ ಚಿಂದಿ ಚಲೋ ಇರ್ತದೆ ಮತ್ತೆ ಯುಗಾದಿ ಅಂದರೆ ಯುಗಾದಿ ನಮ್ಮ ಕಡೆ ಒಂದು ಹೊಸ ವರ್ಷ ಹೊಸ ವರ್ಷ ಇರ್ತದೆ ಚಲೋ ಎಲ್ಲರ ಈಗ ಹೊಸ ವರ್ಷ ಅಂದರೀಗ ಕುಂಡಲಿ ಎಲ್ಲ ಹೊಸದು ಆಗ್ತವ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬರ್ತೇವೆ ಪೂಜೆ ಮಾಡ್ತೇವೆ ಅವತ್ತಿನ ದಿನ ಭೀ ಮನ್ಯಾಗ ಏನಂತಾರ ಸ್ವೀಟ್ಸ್ ಮಾಡ್ತಾರೆ ಈಗ ಬೀದರ್ದಾಗ ಅಂದರೀಗ ಸ್ವೀಟ್ಸ್ ಹಬ್ಬ ಇದು ಅಂದ್ರೆ ಹೋಳ್ಗೆರೆ ಕಂಪಲ್ಸರಿ ಇರ್ತದೆ ಅದ್ರ ಸೇರಿ ಏನಾರ ಸುರುಕುಂಬಾ ಅದು ಇದು ಮಾಡ್ತೇವೆ ಅದೇ ಅನ್ನ ಅಂಬ್ರು ಪಾಪಡು ಅವೇ ಕರಿದು ದಿನ ಕಳೀತೀವಿ ಯುಗಾದಿ ದಿನ ಬೇವು ಬೆಲ್ಲ ಅದು ಸಂಕ್ರಾಂತಿಗೆ ಹಂಚ್ತೀವಿ ಬಿಡ್ರಿ ಮತ್ತೆ ನಂತರ ದಸರಾದಾಗೆಂದ್ರೆ ನಮ್ಮ ಹೆಣ್ಮಕ್ಳಿಗೆ ಅರಿವೆ ಇಸ್ಕೊಡಲ್ಲರು ಏನಿಲ್ಲ ಇದು ಗಂಡಸು ಮಕ್ಳು ಹಬ್ಬದ ಅಂದು ಗಂಡಸು ಮಕ್ಳಿಗೆ ಇಸ್ಕೊಡ್ತಾರೆ ಹೊಸಸ ಅರ್ವಿ ತಗೋತೇವು ಮಸ್ತ ನಾವು ಹೊಲೇರಿದ್ದೇವೆ ಹೊಲೇರು ಏನು ಮಾಡ್ತೀವಿ ಅಂದರೆ ನಾವು ಮನ್ನಾಳ್ಳಿಗೆ ಹೋಗ್ತೇವೆ ಅಲ್ಲಿ ಬುದ್ದನ ಮೂರ್ತಿ ಇರ್ತದೆ ಅಲ್ಲಿ ಶಣ ಮಾಡ್ಕೊಂಡು ಬರ್ತೇವೆ ಒಂಬತ್ತು ದಿನ ದೇವ್ರು ಕೂಡ್ಸೋವ್ರು ಒಂಬತ್ತು ದಿನ ದೇವರು ಕೂಡಿಸ್ತಾರೆ ಐದು ದಿನ ದೇವ್ರು ಕೂಡ್ಸೋವ್ರು ಐದು ದಿನ ದೇವರು ಕೂಡಿಸ್ತಾರೆ ಯಾರು ದೇವರು ಕೂಡ್ಸಲ್ರು ಅವ್ರು ಖಾಲಿ ದೀಪ ಹಚ್ತಾರೆ ದೇವ್ರಿಗೊಂದು ಅಂದರೆ ಹೆಂಗಚ್ತಾರೆ ಅಂದರೆ ಹಿಂಗೆ ಅಲ್ಲಿ ದೀಪ ಆರ ಬಾಡ್ದು ಕಂಟಿನ್ಯೂ ಎಣ್ಣೆ ಹಾಕ್ಕೋತ ಇರಬೇಕು ದೀಪ ಹಚ್ಕೋತ ಇರಬೇಕು ಮಸ್ತ ಇರ್ತದೆ ದಸರಾ ಹಬ್ಬವೇ ಎಲ್ಲಕ್ಕಿಂತ ದೊಡ್ದು ಹಬ್ಬ ನಮ್ಮ ಬಳಿ ಅದಕ್ಕಿಂತ ದೊಡ್ದು ಯಾವುದು ಹಬ್ಬ ಮಾಡ್ತೀವಿ ಅಂದ್ರೆ ನಾವು ಎಸ್ ಸಿದೋರಿದ್ದೇವಲ್ಲ ಅಂಬೇಡ್ಕರ್ ಜಯಂತಿ ತೋಲ್ ದೊಡ್ದು ಹಬ್ಬ ಅಂತ ಆಚರಿಸ್ತೇವೆ ನಾವು ಆವತ್ತಿನ ದಿನ ನಾವು ಹುಡುಗಿಯರು ನಮ್ಮನೆಯಾಗ ನಮ್ಮ ಅಣ್ಣ ತಮ್ಮರು ನಮ್ಮ ಅಕ್ಕ ತಂಗಿಯರು ನಮ್ಮ ಪಪ್ಪಾ ನಮ್ಮ ಮಮ್ಮಿ ಎಲ್ಲರೂ ಹೊಸೊಸ ಡ್ರೆಸ್ ತೊಗೋತೇವೆ ಆವತ್ತಿನ ದಿನ ಭೀ ಏನು ಆ ಎಲ್ಲ ಹಬ್ಬ ಹೆಂಗೆ ಮಾಡ್ತೇವಲ್ಲ ದಸರಿ ದೀಪಾವಳಿ ಎಲ್ಲ ಹಂಗೆ ಇದು ಏಪ್ರಿಲ್ ಅದು ಭೀ ಮಾಡ್ತೀವಿ ನಾವು ಹೋಳ್ಗೆ ಮಾಡ್ತೇವೆ ಸುರುಕುಂಬಾ ಮಾಡ್ತೇವೆ ದಿನ ಅನ್ನ ಅಂಬುರು ಮತ್ತಿನ್ನು ಮಸ್ತ ಹೊಸ ಹೊಸವು ಏನರೆ ಹುಗ್ಗಿ ಅದು ಇದು ಮಾಡ್ತೇವೆ ಮಾಡಿ ಎಲ್ಲರೂ ಊಟ ಮಾಡಿ ಸಂಜೆ ಪರಿ ಮೆರವಣಿಗೆ ಇರ್ತದೆ ಅಂಬೇಡ್ಕರ್ದು ಮೆರವಣಿಗೆ ಮಾಡ್ತೇವೆ ಮೆರವಣಿಗೆ ಮಾಡಿ ಅಲ್ಲಿ ಡಿ ಜೆ ಪಿಜೆ ಎಲ್ಲ ಹಚ್ತಾರೆ ಹಚ್ಚಿರು ಏನು ಹುಡಿಗೇರು ಹುಡುಗರು ಎಲ್ಲರೂ ಕುಣ್ಕೋತ ನಮ್ದು ಊರಿಂದ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಇರ್ತದೆ ಬೀದರ್ ಜಿಲ್ಲೆಯಾಗ ಅಲ್ಲಿತನ ಕುಣ್ಕೊತ ಹೋಗ್ತೀವಿ ರಾತ್ರಿ ಬಾರಾ ಒಂದಾಗ್ತದೆ ಒಂದು ಛೆ ಕ್ಕ ಹಂಗೆ ಸ್ಟಾರ್ಟ್ ಮಾಡಿದೇವು ಅಂತೆಂದರೆ ಬಾರ ಒಂದು ಎರಡು ತನ ಆಗ್ತದೆ ಮೆರವಣಿಗೆ ಆಗ್ತದೆ ಹಾಗೆ ಮನೆಗೆ ಹೋಗ್ತೇವೆ ಸುಸ್ತಾಗ್ತದೆ ಮಲ್ಕೋತೇವೆ ಮುಗಿದೊಯ್ತು ಬೀದರ್ದಾಗ ಮಸ್ತ ಎಲ್ಲ ಹಬ್ಬವೇ ಮಸ್ತ ಮಾಡ್ತೇವೆ ಆಯ್ತು ಇಷ್ಟೇ ಚಲೋ ಮಾಡ್ತೇವೆ ನೀವು ಭೀ ಬಂದು ಜಾಯಿನ್ ಆಗ್ತೀವಿ ಅಂದ್ರೆ ಆಗ್ಬೌದು ಧನ್ಯವಾದಗಳು